ಹಲೋ ಸ್ವಿಗ್ಗಿನ ನಾನು ಈಗ ಭದ್ರಾವತಿಯಲ್ಲಿ ಇದ್ದೇನೆ ಇನ್ನೊಂದು ಅರ್ಧ ಗಂಟೇಲಿ ಶಿವಮೊಗ್ಗ ಮುಟ್ತೀನಿ ನಮ್ಮನೆ ಸ್ಟೇಷನ್ ಹತ್ರನೇ ಇರೋದು ನಿಮ್ಮ ಡೆಲವರಿ ಟೈಮಿಂಗ್ಸ್ ಲಾಸ್ಟ್ ಎಷ್ಟು ಓಕೆ ಹನ್ನೊಂದು ಗಂಟೇನ ಸರಿ ಈಗ ಒಂಬತ್ತುವರೆ ಆಗಿದೆ ನಿಮ್ಮಲ್ಲಿ ರೈಸ್ ಐಟಮ್ ಏನೇನಿದೆ ವೆಜ್ ಫ್ರೈಡ್ ರೈಸ್ ಮಶ್ರೂಮ್ ಫ್ರೈಡ್ ರೈಸ್ ಪನ್ನೀರ್ ಫ್ರೈಡ್ ರೈಸ್ ಓಕೆ ಸರಿ ಹಾಗೆ ಹಾಗಿದ್ರೆ ಪನ್ನೀರ್ ಫ್ರೈಡ್ ರೈಸ್ ಒಂದು ಫುಲ್ ಪ್ಲೇಟು ಕರಿ ಏನೇನಿದೆ ಮಶ್ರೂಮ್ ಕರಿ ಪನ್ನೀರ್ ಕರಿ ಮಟರ್ ಗೋಬಿ ಕರಿ ಹಾಗಾದರೆ ಮಶ್ರೂಮ್ ಕರಿ ಎರಡು ಚಪಾತಿ ಇದೇ ನಿಮ್ಮ ವಾಟ್ಸಾಪ್ ನಂಬರಾ ಸರಿ ನಾನು ಅಡ್ರೆಸ್ ಕಳಿಸ್ತೀನಿ ನೀವು ಹತ್ತುವರೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ತಂದು ಕೊಟ್ರೆ ಸಾಕು ಓಕೆ ಥ್ಯಾಂಕ್ಯೂ